ಈ ಈ ಮಾರಾಟ ಮತ್ತು ವಾಣಿಜ್ಯದ ಕೆಲವು ಕಡೆಗಳಲ್ಲಿ ಕೆಲವೊಂದು ವಸ್ತುಗಳು ಕೆಲವೊಂದು ಪ್ರಾಡಕ್ಟ್ ಕೆಲವೊಂದು ಈಗ ಐಟಮ್ ಮೇಲೆ ಸಾಮಾನು ಮೇಲೆ ಕನ್ನಡದಲ್ಲಿ ಪ್ಯಾಕಿಂಗ್ ಐಟಮ್ ಕೆಲವೆಲ್ಲ ಕನ್ನಡದಲ್ಲಿ ಇರಲ್ಲ ಇಂಗ್ಲೀಷ್ ಮತ್ತೆ ಹಿಂದಿ ಹಿಂದಿಯಲ್ಲಿರತ್ತೆ ಹೆಚ್ಚಾಗಿ ಇಂಗ್ಲೀಷಲ್ಲಿ ಇರುತ್ತೆ ಅದು ಕೆಲವು ಗ್ರಾಹಕರಿಗೆ ಕೆಲವು ಗೊತ್ತು ಆಗೋದಿಲ್ಲ ಈ ಇದು ಇದರಲ್ಲಿ ಎಂಥೆಂತ ಐಟಮ್ ಹಾಕಿರ್ತಾರೆ ಇದ್ರಲ್ಲಿ ಎಂಥೆಂಥ ಪದಾರ್ಥಗಳಿರುತ್ತೆ ಈ ಮಸಾಲೆ ಐಟಮ್ಮಲ್ಲಿ ಈ ಮಸಾಲೆ ಪೌಡ್ರ್ಗಳಲ್ಲಿ ಮಸಾಲೆ ಪುಡಿಗಳಲ್ಲಿ ಯಾವ ಯಾವ ಮಸಾಲೆ ಐಟಮ್ ಹಾಕಿದ್ರು ಅಂತ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಅವಾಗ ಅದನ್ನು ಏನು ಕೆಲವು ಗ್ರಾಹಕರಿಗೆ ಇಂಗ್ಲೀಷ್ ಬರದಿರೋ ಗ್ರಾಹಕರಿಗೆ ಅದ್ರ ಬಗ್ಗೆ ಗೊತ್ತೂ ಆಗೋದಿಲ್ಲ ಅದಾದಮೇಲೆ ಕೆಲವೊಂದು ಕಡೆಗಳಲ್ಲಿ ಕನ್ನಡ ಬರೋದಿಲ್ಲ ಕೆಲವರು ಮಾರಾಟದಲ್ಲಿ ಇಂಗ್ಲೀಷ್ ಪದ ಇಂಗ್ಲೀಷ್ನ ಪದಗಳನ್ನೇ ಇಂಗ್ಲೀಷ್ ಭಾಷೆಯನ್ನೇ ಉಪಯೋಗಿಸ್ತಾರೆ ಅದು ಕೆಲವು ಗ್ರಾಹಕರಿಗೆ ಇಂಗ್ಲೀಷ್ ಬರೋರಿಗೆ ಏನು ಅದರಿಂದ ಏನು ವ್ಯತ್ಯಾಸ ಏನು ಆಗೋದಿಲ್ಲ ಅದು ಬರದೇ ಇರೋರಿಗೆ ತುಂಬ ಅದನ್ನು ಕೆಲವು ಅದರಿಂದ ತೊಂದರೆಗಳು ಆಗಳ ಆಗುತ್ತದೆ ಕೆಲವು ಮಾಲ್ಗಳಲ್ಲಿ ಆಗಲಿ ಕೆಲವೊಂದು ಮನೆ ಮನೆ ಮಾರಾಟ ಮಾಡುವಂಥ ಕೆಲವೊಂದು ಸೇಲ್ಸ್ ಅವರು ಅವ್ ಅವರು ಬೇರ್ಬೇರೆ ಒಂದು ರಾಜ್ಯದಿಂದ ಬೇರ್ಬೇರೆ ಊರಿಂದ ಬಂದಿರ್ತಾರೆ ಅವು ಅವರು ಅಲ್ಲಿ ಅವು ಮಾತಾಡೋದು ರೀತಿ ಶೈಲಿ ಕೆಲವೊಂದು ವಸ್ತುಗಳಿಗೆ ಅವ್ರು ಹೇಳೋ ಮಾ ಅವ್ರವ್ರ ಭಾಷೆಯಲ್ಲಿರೋವಂಥದ್ದು ಕೆಲವು ವಸ್ತುಗಳಿಗೆ ಪದಗಳು ಅದು ಕೆಲವು ಪ್ರದೇಶದ ಜನಗಳಿಗೆ ಅವರು ಅವೇನು ಹೇಳ್ತಾರಂತ ಗೊತ್ತೇ ಆಗಲ್ಲ ಅವ್ರು ಅವರು ಮಾತಿನ ಶೈಲಿ ಆಗಲಿ ಆ ವಸ್ತುಗಳಿಗೆ ಅವ್ರು ಹೇಳೋ ರೀತಿ ಗೊತ್ತೇ ಆಗೋದಿಲ್ಲ ಅವ್ರ ಬಗ್ಗೆ ಅದ್ರ ಬಗ್ಗೆ ಜ್ಞಾನ ಇರೋರಿಗಾದರೆ ತೊಂದರೆ ಇಲ್ಲ ಜ್ಞಾನ ಇಲ್ಲದೋರಿಗೆ ಅದು ಅವರು ಏನು ಹೇಳ್ತಾರೆ ಯಾವ ಅದಕ್ಕೆ ಮಾತುಗಳಲ್ಲಿ ಗೊತ್ತೇ ಆಗೋದಿಲ್ಲ ಅದನ್ನು ಕೆಲವೊಂದು ಅದರಿಂದ ಕೆಲವೊಂದು ವಸ್ತುಗಳ ಬಗ್ಗೆ ವಿಷಯನೇ ಗೊತ್ತಾಗೋದಿಲ್ಲ ಆವೊಂದು ವಸ್ತುಗಳ ಗುಣಮಟ್ಟ ಆಗಲಿ ಕೆಲವೊಂದೆಲ್ಲ ಗೊತ್ತು ಆಗೋದಿಲ್ಲ ಈ ರೀತಿಗಳ ತೊಂದರೆಗಳು ಆಗುತ್ತದೆ ಕೆಲವು ಸಲ ಆಮೇಲೆ ಈಗ ಕೆಲವು ದೊಡ್ದೊಡ್ಡ ಮಾಲ್ಗಳಲ್ಲಿ ಆಮೇಲೆ ಕೆಲವು ವ್ಯಾಪಾರ ಮಾರ್ಕೆಟ್ ಸ್ಥಳಗಳಲ್ಲಿ ಕೆಲವರು ಹೆಚ್ಚಾಗಿ ಕೆಲವೊಂದು ಬ ಇತರೆ ಭಾಷೆಗಳನ್ನಾಡ್ತಾಯಿರ್ತಾರೆ ಅದು ಕೆಲವ್ರಿಗೆ ಬರ ಎಲ್ಲಿ ಬರೋದಿಲ್ಲ ಅದನ್ನು ಮಾರಾಟ ಗ್ರಾಹಕರಿಗೂ ಮತ್ತು ಮಾರಾಟಗಾರರಿಗೂ ಒಂದು ಭಿನ್ನಾಭಿಪ್ರಾಯಗಳಾಗುತ್ತದೆ ಅಂದರೆ ಮಾರಾಟ ಮಾಡೋರು ಒಂದು ಹೇಳ್ತಾಯಿರ್ತಾರೆ ಅದು ಗ್ರಾಹಕರು ಅದನ್ನು ಬೇರೆ ರೀತಿ ಕೇಳ್ತಾಯಿರ್ತಾರೆ ಅದು ಅದರದ್ದು ವ್ಯತ್ಯಾಸಗಳಾಗುತ್ತದೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿಗಳು ಸಿಗೋದಿಲ್ಲ ಗ್ರಾಹಕರಿಗೆ ಸಿಗೋದಿಲ್ಲ ಮಾರಾಟಗಾರರು ಅವರು ತಿಳಿದ ಮಟ್ಟಿಗೆ ಅವರು ಅವ್ರ ಭಾಷೆಯಲ್ಲೇ ಹೇಳ್ತಾಯಿರ್ತಾರೆ ಆದರೆ ಗ್ರಾಹಕರು ಅದನ್ನು ಖರೀದಿ ಮಾಡೋಕೆ ಬಂದಿರುವಂಥ ಗ್ರಾಹಕರು ಅವ್ರು ಏನು ಹೇಳ್ತಾರೆ ಅಂತ ಅವರಿಗೆ ಅದು ಅವ್ರ ಭಾಷೆಯಲ್ಲಿ ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ ಇವ್ರು ತಿಳ್ಕೊಂಡಿರೋ ಮಟ್ಟಿಗೆ ಭಾಷೆ ಮಟ್ಟಿಗೆ ಇವ್ರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಕಡೆಗಳಲ್ಲಿ ಅದರದ್ದು ತೊಂದರೆಗಳನ್ನು ಕೆಲವು ಎಷ್ಟೋ ಜನ ಗ್ರಾಹಕರು ಅದನ್ನು ಅನುಭವ ಬಂದಿರುತ್ತದೆ